ನಮಸ್ತೆ ಆಂ ನೀವು ಗಗನ್ ಅವ್ರ ತಾಯಿ ಅಲ್ಲವಾ ಮಾತಾಡ್ತಿರೋದು ನಾವು ಗಗನ್ ಅವ್ರ ಶಿಕ್ಷಕರು ಅವ್ರದು ತರಗತಿ ಆದ ಮೇಲೆ ನಲವತ್ತು ನಿಮ್ಷಗಳ ಕಾಲ ಬೇರೆ ತರಗತಿ ಇದೆ ಹಾಗಾಗಿ ನಿಮ್ಗೆ ವಿಷಯ ತಿಳಿಸೋಣ ಅಂತಂದು ಫೋನ್ ಮಾಡಿದೆ ಇಲ್ಲ ಅಮ್ಮ ಅದು ನಲವತ್ತು ನಿಮಿಷ ನಮ್ಮದು ತರಗತಿ ಆದ ಮೇಲೆ ಬೇರೆ ವಿಶೇಷ್ವಾದ ತರಗತಿ ಆಗ್ತಿದೆ ಪ್ರಾಂಶುಪಾಲರಿಂದ ಕರೆ ಬಂದಿದೆ ನಮಗೆ ಇಲ್ಲ ಇಲ್ಲ ಅದು ಪರೀಕ್ಷೆ ಹಾಗಲ್ಲ ಕಲಾತ್ಮಕ ತರಬೇತಿ ಅಂತ ನಡೀತಾ ಇದೆ ಎಲ್ಲ ಮಕ್ಕಳು ಕೂಡ ಉಳೀತಿದ್ದಾರೆ ಹಾಗಾಗಿ ನಿಮಗೆ ವಿಷಯ ತಿಳಿಸೋಣ ಅಂತಂದ್ ಫೋನ್ ಮಾಡಿದೆ ಹಾಂ ಹೌದು ಮೇಡಮ್ ನಾಲ್ಕು ಗಂಟೆಗೆ ಶಾಲೆ ಬಿಡ್ತಿದ್ದೆವಲ್ಲ ಈಗ ಒಂದು ಗಂಟೆ ಜಾಸ್ತಿ ಆಗುತ್ತೆ ಐದು ಗಂಟೆ ಹಾಗೆ ನಿಮ್ಮ ಮನೆಗೆ ಬರ್ತಾರೆ ಇಲ್ಲ ಇಲ್ಲ ಇದು ತಿಂಗ್ಳಲ್ಲಿ ಒಂದು ಸಲ ಇರುತ್ತೆ ಮಾತ್ರ ಆಗೆಲ್ಲ ನಾವು ನಿಮ್ಗೆ ವಿಷಯ ತಿಳಿಸ್ತೀವಿ ಹಾಂ ಹೌದು